ಬೇಸಿಗೆಗಾಲದಲ್ಲಿ ಪಕ್ಷಿಗಳು ನಮ್ಮ ಮನೆಯ ಹತ್ತಿರ ಬರುತ್ತವೆ ಅವುಗಳು ನಮಗೆ ತುಂಬ ಇಷ್ಟಕರವಾಗುತ್ತವೆ ಅವುಗಳ ಹಾರಾಟ ಕಿರುಚಾಟ ನಮಗೂ ಸಹ ತುಂಬ ಒಳ್ಳೆಯದು ಅಂತ ಅನಿಸುತ್ತವೆ ಅವು ಕೇಳಲು ಒಂದು ಆನಂದವೂ ಅನಿಸುತ್ತದೆ ಅವುಗಳು ಬರುತ್ತವೆ ನಾ ಬೇಸಿಗೆಗಾಲದಲ್ಲಿ ಅವುಗಳು ನೀರು ಇರುವುದಿಲ್ಲ ಅವುಗಳಿಗೆ ನಾವು ನೀರನ್ನೂ ಸಹ ಇಡುತ್ತೇವೆ ಮತ್ತು ಕಾಳುಗಳನ್ನೂ ಸಹ ಹಾಕ್ತೀವಿ ಅವು ಎಲ್ಲ ಕಾಳುಗಳನ್ನು ನೀರುಗಳನ್ನು ಸೇವಿಸುವುದರಿಂದ ಅವು ಎಲ್ಲ ಪಕ್ಷಿಗಳು ಒಳ್ಳೆಯ ಆರೋಗ್ಯದಿಂದ ಇರಲು ಸಾಧ್ಯವಾಗುತ್ತದೆ ಮತ್ತು ಅವುಗಳನ್ನು ನೋಡಿ ಇತರ ಜನರೂ ಸಹ ಅವುಗಳನ್ನು ಸಾಕಲು ಪ್ರಯತ್ನಿಸುತ್ತಾರೆ ಮತ್ತು ಅವುಗಳು ಬಂದು ನಮ್ಮ ಹಿತ್ತಲಿನಲ್ಲಿ ಕಿಟಕಿ ಹತ್ತಿರ ಗೂಡನ್ನು ಕಟ್ಟಿ ವಾಸ ಮಾಡುತ್ತವೆ ಗುಬ್ಬಿಗಳು ಅವೆಲ್ಲ ಪಕ್ಷಿಗಳು ಅಲ್ಲಿ ಕಾಳುಗಳು ತಿಂದು ಅಲ್ಲಿ ಇರುತ್ತವೆ ಹಾಗೂ ಯಾವುದೇ ತರಹದ ಅವುಗಳಿಗೆ ತೊಂದರೆ ಉಂಟಾಗದಂತೆ ನೋಡಿಕೊಳ್ಳುವುದು ನಮ್ಮ ಮನಸ್ಸಿಗೆ ತೃಪ್ತಿಯಾಗುತ್ತದೆ ಅವುಗಳನ್ನು ಎಲ್ಲ ಹಿರಿಯರು ಕಿರಿಯರು ನೋಡಿ ಅವುಗಳನ್ನು ಸಂಭ್ರಮಿಸುತ್ತಾರೆ ಮತ್ತು ಎಲ್ಲ ತರಹದ ಪಕ್ಷಿಗಳಿಂದ ನಮಗೆ ಸಂತೋಷವೂ ಉಂಟಾಗುತ್ತದೆ ಪಕ್ಷಿಗಳು ಮನೆಯ ಹಿತ್ತಿ ಉದ್ಯಾನವನಕ್ಕೆ ಬರಲು ನಾವು ಅವುಗಳಿಗೆ ಕಾಳುಗಳನ್ನು ಮತ್ತು ನೀರುಗಳನ್ನು ಇಟ್ಟರೆ ಅವುಗಳು ದಿನಾ ಬಂದು ನಮ್ಮ ಹತ್ತಿರ ಆಹಾರವನ್ನು ಸೇವಿಸಿ ಅವು ಉತ್ತಮ ಆರೋಗ್ಯದಿಂದ ಬದುಕಲು ಅವುಗಳಿಗೆ ಸಹಾಯವಾಗುತ್ತದೆ ಮತ್ತು ನಾವು ಯಾವುದೇ ರೀತಿಯ ತೊಂದರೆಗಳನ್ನು ಉಂಟುಮಾಡುವಂತೆ ಜಾಸ್ತಿ ಅತಿ ಹೆಚ್ಚು ಆಗಿ ಅವುಗಳಿಗೆ ಯಾವುದೇ ತರಹ ವಿದ್ಯುತ್ ಆಗಲಿ ಯಾವುದೇ ತರಹದ ತೊಂದರೆಗೆ ಒಳಗಾಗದಂತೆ ಅವುಗಳನ್ನು ವಿದ್ಯುತ್ ಜಾಸ್ತಿ ಕಂಬದ ಮೇಲೆ ಕೂರದಂತೆ ಅವುಗಳನ್ನು ನಮ್ಮ ಮನೆಯ ಉದ್ಯಾನವನಕ್ಕೆ ಬರುವಂತೆ ನೋಡಿಕೊಳ್ಳಲು ಏನು ಟಿಪ್ಸ್ ಅಂದರೆ ಅವು ಬಂದು ಕಾಳುಗಳು ನೀರುಗಳು ಇಡುವುದರಿಂದ ಅವು ಒಳ್ಳೆಯ ಉತ್ತಮವಾಗಿ ಅವು ಬರುತ್ತವೆ